ಭಾರತದಲ್ಲಿ ನನ್ನ ನೆಚ್ಚಿನ ರಾಜ್ಯ ಕರ್ನಾಟಕವಾಗಿದ್ದು ಏಕೆಂದರೆ ನಾನು ಹುಟ್ಟಿ ಬೆಳೆದದ್ದು ಮತ್ತು ಹುಟ್ಟಿ ಬೆಳೆದದ್ದು ಕರ್ನಾಟಕವಾಗಿದ್ದರಿಂದ ನಾನು ಕರ್ನಾಟಕ ರಾಜ್ಯವನ್ನು ಆಯ್ಕೆಮಾಡಿಕೊಳ್ಳಲು ತುಂಬ ಇಚ್ಛಿಸುತ್ತೇನೆ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ರೀತಿಯ ಪ್ರವಾಸ ಪ್ರವಾಸ ಸ್ಥಳಗಳಿವೆ ಮತ್ತು ಪ್ರಯಾಣ ಮಾಡಲು ಕೂಡ ತುಂಬ ಸುಲಭವಾಗಿದೆ ಏಕೆಂದರೆ ಪ್ರತಿಯೊಂದು ಸ್ಥಳದಲ್ಲಿಯು ಕೂಡ ಪ್ರವಾಸ ಪ್ರಯಾಣ ಮಾಡಲು ಬಸ್ ಪೆಸಿಲಿಟಿ ಇದೆ ಬಸ್ ಸೌಕರ್ಯ ಇದೆ ಹೀಗಾಗಿ ನಾವು ಪ್ರತಿಯೊಂದು ಸ್ಥಳಕ್ಕೂ ಹೋಗಿ ಭೇಟಿ ಕೊಡಬಹುದು ಇವು ಈ ಕಡೆ ಸೈಡು ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರವಾಸ ಪ್ರಯಾಣ ಮಾಡಲು ಬಯಸುವ ಪ್ರದೇಶಗಳು ಹಂಪಿ ಹಳೆಬೀಡು ಮತ್ತು ಬೇಲೂರು ಶಿವನಸಮುದ್ರ ಹೀಗೆ ಇನ್ನು ಮುಂತಾದ ಪ್ರದೇಶಗಳು ಗೋಕರ್ಣ ಮುರುಡೇಶ್ವರ ನೆಸ್ಟೂ ಈ ಕಡೆ ಬಂದರೆ ನಮ್ಮ ಬಾಗಲಕೋಟದಲ್ಲಿ ಬಾಗ್ಲಕೋಟದಲ್ಲಿ ಸಹ ನೋಡ್ಬೌದು ಮತ್ತು ಗೋಕಾಕದಲ್ಲಿ ಜಲಪಾತವನ್ನು ನೋಡಬೌದು ಮತ್ತು ಡ್ಯಾಮ್ಗಳು ಸಹ ಇದೆ ಡ್ಯಾಮ್ಗಳನ್ನು ಸಹ ನೋಡ್ಬೌದು ಮುಂದೆ ನಮ್ಮ ಸುತ್ತ ಮುತ್ತಲಿನ ಸಹಪರಿಚಯವನ್ನುಷ್ಟ್ ಕೂಡ ನಾವು ಮಾಡಿಕೊಳ್ಬೌದು ಯಾಕಂದರೆ ಕರ್ನಾಟಕದಲ್ಲಿ ಜನಪ್ರಿಯ ವ್ಯಕ್ತಿಗಳಿರೋದರಿಂದ ಜನರನ್ನು ತುಂಬ ಚೆನ್ನಾಗಿ ಹೊಂದಿಕೊಂಡು ಮಾತನಾಡುವ ವ್ಯಕ್ತಿಗಳು ಸಹ ತುಂಬ ಕಡೆ ಇದ್ದಾರೆ ಹೀಗಾಗಿ ನಮಗೆ ಪ್ರಯಾಣ ಮಾಡಲು ಸುಲಭಕ್ ಸುಲಭವಾಗಿರುತ್ತದೆ ಯಾವುದೆ ಒಂದು ಪ್ರದೇಶಕ್ಕೆ ಹೋಗುವಾಗ ಅದರಲ್ಲಿ ಅದರ ಬಗ್ಗೆ ತಿಳಿದುಕೊಂಡು ಆ ಪ್ರದೇಶದ ಆ ಪ್ರದೇಶಕ್ಕೆ ನಾವು ಹೋಗುವ ದೂರ ಮತ್ತು ಆದ್ರೆ ಅಲ್ಲಿ ಹೋದ ನಂತರ ನಮಗೆ ಸೌಕರ್ಯ ಇದೆಯಾ ಇಲ್ವ ಅಂತ ಚಿಂತಿಸುವುದು ಬೇಡ ಏಕೆಂದರೆ ಕರ್ನಾಟಕದಲ್ಲಿ ಎಲ್ಲೇ ಪ್ಲೇಸ್ಗೋದರು ಯಾವುದೇ ಸ್ಥಳಕ್ಕೆ ಹೋದರು ಅದರಲ್ಲಿ ಅಲ್ಲಿಗೆ ನಮ್ಮ ನಮಗೆ ಇರಲು ಮತ್ತು ಆಹಾರಕ್ಕೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳಲು ನೋಡಿಕೊಳ್ಳುವ ಸ್ಥಳಗಳು ಸಹ ಇವೆ ಉದಾಹರಣೆಗೆ ಈಗ ಯಾವುದಾದ್ರು ಒಂದು ಮಠ ಅಥ್ವ ಪ್ರಯಾಣದ ಸ್ಥಳ ಇವಾಗ ಸಿದ್ಧಗಂಗ ಮಠ ಅಂತ ಹೋದ್ರೆ ಅದರಲ್ಲಿ ನೀವು ಹೋಗಿಬಿಟ್ಟು ಅಲ್ಲಿ ಸ್ವಾಮೀಜಿ ಪರಿಚಯವನ್ನು ತಿಳಿದುಕೊಂಡು ಸ್ವಾಮೀಜಿಯ ಬಗ್ಗೆ ತಿಳಿದು ಮತ್ತು ಅಲ್ಲಿರುವ ಸೌಕರ್ಯಗಳನ್ನು ಸಹ ಉಪಯೋಗಿಸ್ಬೌದು ಊಟ ತಿಂಡಿ ಎಲ್ಲ ಪ್ರೀ ಇರ್ತದೆ ಹಾಗೆ ಅಲ್ಲಿಂದ ಮುಂದೆ ಬೆಂಗ್ಳೂರಿಗೆ ಹೋಗ್ಬೋದು ಬೆಂಗ್ಳೂರಲ್ಲಿ ಹೋದರೆ ಹಲವಾರು ವಿಧಾನಸೌಧ ಇದೆ ಕೆಂಪು ಬೆಂಗಳೂರಲ್ಲಿ ವಿಧಾನಸೌಧ ಇದೆ ಮುಂದೆ ಅಲ್ಲಿ ಲಾಲ್ಭಾಗ್ ಇದೆ ಮತ್ತು ಕಬ್ಬನ್ ಪಾರ್ಕ್ ಇದೆ ಹೀಗೆ ಹಲವಾರು ಸ್ಥಳಗಳನ್ನ ಬೆಂಗಳೂರಲ್ಲಿ ನಾವು ವೀಕ್ಷಿಸಬಹುದು ಅವು ಮನರಂಜನೆಯು ಸಹ ಸಿಗುತ್ತದೆ